ಈಗಿನ ಜಮಾನದಾಗ ಕೆಲಸಗಳು ಎಷ್ಟು ತಲೆ ಒಜ್ಜೆ ಆಗ್ಯವಾ ಅಂತಂದ್ರೆ ಒಬ್ಬ ಮನುಷ್ಯನಿಂದ ಓಟ್ ಮಾಡೋಕ್ಕಾದ್ರೆ ಅಸಾಧ್ಯದಯ್ಕ್ ಒಬ್ಬನೆ ಮನುಷ್ಯ ಎದಕ್ ಎದಕ್ ನೋಡಬೇಕು ಹಾಂ ನಾವು ಏನು ಆಫೀಸ್ ನೋಡಬೇಕಾ ಪರ್ಸ್ನಲ್ ಲೈಫ್ ನೋಡಬೇಕಾ ಫ್ಯಾಮ್ಲಿ ಲೈಫ್ ನೋಡಬೇಕಾ ಸೊಸೈಟಿದಾಗ ಹೆಂಗೆ ಇಂಟ್ರಾಕ್ಟ್ ಆಗೋಕೆ ನೋಡಬೇಕಾ ಈಗ ಸುಮ್ಮನೆ ಒಂದು ಮಾಮೂಲಿ ಮನುಷ್ಯ ಇದ್ದೇ ಅಂತಂದ್ರೆ ಅದು ಹೆಂಗರೇಕ್ ಈಗ ಒಂದು ವೆಲನೋನ್ ಮನುಷ್ಯ ಇದ್ದಿದ್ದ ಮ್ಯಾಗ ಏನಾಯ್ತದೆ ಅಂತಂದ್ರೆ ಇವೆಲ್ಲ ಕೆಲಸಗಳು ಮಾಡೋಕೆ ಸಾಧ್ಯ ಆಗಲ್ದು ಅದ್ರ ಸಲಕ ನಾನು ಏನು ಮಾಡಿದೆ ಅಂತಂದ್ರೆ ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಇಟ್ಕೊಂಡು ಇದ್ದೆ ಆ ಪರ್ಸ್ನಲ್ ಅಸಿಸ್ಟೆಂಟ್ ಇಟ್ಕೊಂಡಾಗಿಲಿಂದು ನಂದು ಎಷ್ಟು ತಲೆ ಒಜ್ಜೆ ಕಂ ಆಗ್ಯದಾ ಅಂತಂದ್ರೆ ನಾನು ಭಾಳ ಅಂದ್ರೆ ಭಾಳ ಖುಷಿ ಇದ್ದೇ ನಾನು ಎಲ್ಲರಿಗೆ ಟೈಮ್ ಕೊಡ್ಲಾಕ್ಕ ಆಗ್ಲತ್ತವ ನಂದು ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಪರ್ಸ್ನಲ್ ಅಸಿಸ್ಟೆಂಟ್ ಮಾಡ್ತಾನ ಅವಾ ಮುಂಜಾನೆ ಎದ್ದು ಅವಾ ಏನ್ಮಾಡ್ತಾನ ಅಂತಂದ್ರೆ ನನಗೆ ಏನೇನು ಪ್ರೋಗ್ರಾಮ್ ಅದಾ ಅದೆಲ್ಲ ಅವನೇ ಶೆಡ್ಯೂಲ್ ಮಾಡ್ತಾನವ ಸರ್ ಈ ಟೈಮಿಗೆ ಆಯ್ಕೊಂಡು ನೀವು ಇಲ್ಲಿ ಹೋಗಬೇಕು ರೀ ಈ ಟೈಮಿಗೆ ಇಲ್ಲಿ ಟೈಮ್ ಕೊಡಬೇಕ್ರಿ ಈ ಟೈಮಿಗೆ ಇಲ್ಲಿ ಹೋಗಬೇಕು ಅಂತಲಾ ಅವ ಏನ್ಮಾಡ್ತಾನೆ ಅಂತಂದ್ರೆ ನನಗೆ ಏನು ಏನು ಇಂಪಾರ್ಟೆಂಟ್ ಥಿಂಗ್ಸ್ಗಳು ಅವಾ ತರ್ತಾನೆ ಅನ್ನೆಸೆಸ್ಸರಿ ತಿಂಗ್ಸ್ಗಳಿಗೆ ಪಾಪ ಆ ಮನುಷ್ಯನೆ ಎಲ್ಲ ಸಾಟ್ ಔಟ್ ಮಾಡ್ಕೊಳ್ತಾನ ಚಾವ ಇದ್ದಾಗಿಲ್ಲಿಂದ್ ನನಗೆ ಏನಾಗ್ಯದಾ ಅಂತಂದ್ರೆ ಒಳ್ಳೆ ರೀತಿಯಿಂದ ನನ್ಗೆ ಇದಾಗ್ಯದ ಸಪೋರ್ಟ್ ಆಗ್ಯದ ನನ್ಗೆ ನಾನು ಮೆಂಟಲಿ ಭಾಳ ರಿಲ್ಯಾಕ್ಸ್ಡ್ ಇದ್ದಿದ್ದೆ ಅವ ಯಾರನ್ನೇ ಅದಾ ಪರ್ಸ್ನಲ್ ಅಸಿಸ್ಟೆಂಟಿಗೆ ನಾನು ಎಲ್ಲ ಒಪ್ಪಿಸಾಕಿದೆ ಅವ ಏ ಅವ ಅಂತಂದ್ರೆ ನಾವು ಭಾಳ ಸ್ಮೊತ್ ಆಗಿ ಕೆಲಸ ಮಾಡ್ಕೊಳ್ಳುತ್ತಿದ್ದೆವು ಇಲ್ಲ ಅಂತಂದ್ರೆ ನಾನು ಭಾಳ ಪರಿಶಾನ್ ಅಯ್ತಿದ್ದ ಈಗೊತ್ತು ಯಾರ್ನ ಹೇಳಬೇಕು ಅಂತಂದ್ರೆ ಅವ್ನ ಬಗ್ಗೆದಾಗಿ ಏಟ್ ಹೇಳಿದರು ಇವು ಕಮ್ಮಿ ಅದ ಆದ್ರು ಭೀ ಅದು ಒಂದು ಒಳ್ಳೇದೆ ಅದ ಅಂತ ನಾನು ಅನಿಸಿಕೆ ಅದ ನಂದು